ಈಗಿನ ಕಾಲದಲ್ಲಿ ಕೃಷಿ ತುಂಬ ಬದಲಾವಣೆ ಆಗಿದೆ ಅಂದರೆ ಯಂತ್ರೋಪಕರಣಗಳು ಬಂದಿರೋದ್ರಿಂದ ರೈತರಿಗೂ ತುಂಬ ಅನುಕೂಲ ಮತ್ತು ತುಂಬ ಉಪಯೋಗ ಸಹ ಆಗ್ತಿದೆ ಬಿತ್ತನೆಯಿಂದ ಸಹ ಕೊಯ್ಲಿನವರೆಗೂ ಸಹ ತುಂಬ ಅನುಕೂಲ ಆಗಿದೆ ರೈತರಿಗೂ ಏನಾದರೂ ಬೆಳೆ ಬೆಳಿಬೇಕೆಂದರೆ ಯಂತ್ರೋಪಕರಣಗಳನ್ನು ಉಪಯೋಗಿಸೋದ್ರಿಂದ ಆದಷ್ಟು ಬೇಗ ಕೆಲಸ ಆಗುತ್ತೆ ಮತ್ತು ಅಚ್ಚುಕಟ್ಟಾಗಿ ಆಗುತ್ತೆ ಈಗಿನ ಕಾಲದಲ್ಲಿ ಈ ಈ ಕೃಷಿ ಅಂದರೇನೆ ಒಂದು ಇದು ಏನಾದರೂ ಹೊಲ ಸ್ವಚ್ಛ ಮಾಡಬೇಕು ಅಂದರೂ ಔಷಧಿ ಎಲ್ಲ ಬಂದಿದೆ ಅದರಿಂದ ತುಂಬ ಅಚ್ಚುಕಟ್ಟಾಗಿ ಕೆಲಸ ಆಗುತ್ತೆ ಮತ್ತೆ ಬೆಳೆಯೂ ಸಹ ಚೆನ್ನಾಗಿಯೇ ಸಿಗುತ್ತೆ ಇದರಿಂದ ಹಣವೊ ಸಹ ಕಡಿಮೆಯಿಂದ ಎಲ್ಲ ಕೆಲಸವೂ ಮಾಡ್ಬೋದು ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು ಅಂದರೆ ಪ್ರತಿಯೊಂದು ಕೆಲಸವೂ ಸಹ ತಮ್ಮ ಜನರ ಕೈಯ್ಯಿಂದಾನೇ ಮಾಡಬೇಕಾಗ್ತಾಯಿತ್ತು ಹುಲ್ಲು ತೆಗೆಯೋ ಹುಲ್ಲು ತೆಗಿಯೋದು ಆಗಿರ್ಬೋದು ಅಥವಾ ಬೇಸಾಯ ಮಾಡೋದಾಗಿರ್ಬೋದು ಪ್ರತಿಯೊಂದು ಸಹ ಜನರುಗಳು ಸ್ವತಃ ತಾವೇ ಮಾಡಬೇಕಾಗ್ತಿತ್ತು ಯಾ ಅಂದ್ ಈವಾಗಿನ ಕಾಲದಲ್ಲಿ ಅಂದರೆ ಎಲ್ಲ ಮಿಷಿನ್ಸ್ ಬಂದಿರೋದರಿಂದ ತುಂಬ ಅನುಕೂಲ ಆಗಿದೆ ರೈತರು ಸಹ ತುಂಬ ತೃಪ್ತಿಯಿಂದ ಇದ್ದಾರೆ ಹಿಂದಿನ ಕಾಲದಲ್ಲಿ ಏನೇ ಕೆಲಸ ಮಾಡಬೇಕು ಅಂತ ಅಂದರೂ ಸಹ ಬೇಸಾಯದಿಂದ ಮಾಡಬೇಕಿತ್ತು ಮತ್ತೆ ಕೂಲಿ ಕಾರ್ಮಿಕರನ್ನು ಹುಡುಕಬೇಕಿತ್ತು ಈಗಿನ ಕಾಲದಲ್ಲಿ ಕೂಲಿ ಕಾರ್ಮಿಕರನ್ನ ಹುಡುಕೋಂಥ ಪರಿಸ್ಥಿತಿ ಉಂಟಾಗಲ್ಲ ವೊನ್ ಅವರ್ ಕೆಲಸ ಐದು ನಿಮಿಷದಲ್ಲಿ ಆಗುವಂಥ ಸ್ಥಿತಿ ಉಂಟಾಗಿದೆ